ತೋಟದಲ್ಲೇ ಬಿತ್ತನೆ ಮಾಡಿ ಬೀಜಗಳು ಮೊಳಕೆ ಒಡೆದು ಸಸಿಗಳಾಗಿ ಸಸಿಗಳಾಗಿ ಭೂಮಿ ಬಿಟ್ಟು ಒಂದು ಇಂಚು ಎರಡು ಇಂಚು ಭೂಮಿ ಮೇಲೆ ಬಂದ ಮೇಲೆ ಹುಳುಗಳ ಕಾಟಗಳು ಜಾಸ್ತಿ ಹೆಚ್ಚಾಗ್ತವೆ ಹೆಚ್ಚಾಗೋದ್ರಿಂದ ಅವು ಚಿಕ್ಕ ಚಿಕ್ಕ ಇರೋದ್ರಗೆನೇ ಹುಳುಗಳು ಅವುಗಳನ್ನು ತಿಂದು ನಾಶಪಡಿಸುತ್ತವೆ ನಾವು ಅವಾಗ ಯಾವುದಾರೂ ಫೆಸ್ಟಿಸೈಡ್ಸನ್ನು ಹೊಡೀತ ಇರಬೇಕು ಅದಕ್ಕೂ ಮುಂಚೆ ನಾವು ಫರ್ಟಿಲೈಝರ್ ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕೋ ಮುಂದೆ ಆ ಕೊಟ್ಟಿಗೆ ಗೊಬ್ಬರ ಸಂಗತವಾಗಿ ಬೇವಿನ ಹಿಂಡಿ ಬೇವಿನ ಹಿಂಡಿಯನ್ನು ಬೆರೆಸಿ ಹಾಕಿ ಕೆಲವು ಇನ್ನೂ ಕೆಮಿಕಲ್ಸ್ ಬರ್ತವೆ ಅವುಗಳನ್ನೂ ಸೇರಿಸಿ ಗೊಬ್ಬರದ ಜೊತೆಯಲ್ಲಿ ಭೂಮಿಗೆ ಕೊಟ್ಟು ಫಸಲು ಬಿತ್ತಿದ ಬೀಜ್ಗಳನ್ನು ನಾಟಿ ಮಾಡಿದರೆ ಸ್ವಲ್ಪ ಉತ್ತಮ ಇರುತ್ತೆ ಅದನ್ನ ಮಾಡ್ಲಾರ್ದೇ ನಾವು ಬಿತ್ತನೆ ಮಾಡಿದರೆ ನಾಟಿ ಮಾಡಿದರೆ ಹುಳಗಳು ಸ ಜಾಸ್ತಿಯ ಹುಳುಗಳ ಕಾಟವನ್ನು ತಡ್ಕೊಳ ಶಕ್ತಿ ಫಸಲಿಗೆ ಅಂದರೆ ನಾಟಿ ಮಾಡಿದ ಸಸಿಗಳಿಗೆ ಇರುವುದಿಲ್ಲ ಹೇಗೆ ಅಂದರೆ ನಾವು ಯಾವುದಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಫುಡ್ಗಳನ್ನು ತಿಂದು ಫಲವತ್ತ ತಾಯಿ ತಂದೆಗಳ ಬೆಳೆಸಿದ ರೀತಿ ಒಳಗೆ ಬೆಳದು ನಾವು ಚಿ ಒಂದು ವಯಸ್ಸಿಗೆ ಬಂದಾಗ ಏನು ದಾಡಿಸಿ ಇರ್ತೇವೆ ಆ ಥರ ಇರುತ್ತೆ ಇರ್ಲಿಲ್ಲ ಅಂದರೆ ಕೊಳಕುತನ ಇರುತ್ತೆ ಅಂದರೆ ಸ್ವಲ್ಪ ಗಾಳಿ ಬಿಟ್ಟರೆ ಫಸಲುಗಳು ಮುರ್ದು ಬೀಳ್ತವೆ ಅದು ಶಕ್ತಿಯೇ ಇರೋಕ್ಕಿಲ್ಲ ಹಿಂಗೆ ಆಗ್ತವೆ ಆದ ಕಾರಣ ಅವುಗಳಿಗೆ ಬೇವಿನ ಹಿಂಡಿ ಇತ್ಯಾದಿಗಳನ್ನು ಕೊಟ್ಟು ಗೊಬ್ರದ ಜೊತೆ ಕೊಟ್ಟು ಫಸಲು ಬೀಜ ನಾಟಿ ಮಾಡಿ ಫಸಲು ತೆಗದ್ರೆ ದಾಡಿಸಿಯಾಗಿ ಬೆಳೆಯುತ್ತವೆ ಕ್ರಿಮಿಗಳಗೆ ರೋಗಗಳಿಗೆ ಇದಕ್ಕೆ ಫಸಲುಗಳು ಕೆಡುವುದಿಲ್ಲ ಹಾಳಾಗುವುದಿಲ್ಲ ಆಮೇಲೆ ಒಂದು ಈಗ ಗ ಕಾಲಾಂತರ ಕ್ರಮೇಣವಾಗಿ ಮಾನ್ಸೂನ್ ಪ್ರಕಾರ ಕೆಲವೊಂದು ಹುಳುಗಳು ಬರ್ತವೆ ಕೋರಿ ಹುಳುಗಳು ಆ ಹುಳುಗಳು ಇವತ್ತು ನಾಳೆ ಭಾಳ ನಮೂನೆ ಹುಳುಗಳು ಬರ್ತವೆ ಅವು ಬಂದರೆ ಫಸಲುಗಳನ್ನು ಎಲೆ ಎಲೆ ಎಲೆಯಾಗಿ ಹಾಗೆ ತಿಂಡ್ಬಿಡ್ತವೆ ಅದಕ್ಕೆ ನಾವು ಫೆಸ್ಟಿಸೈಡ್ಸ್ ತೊಗೊಂಡ್ಬಂದು ಫೆಸ್ಟಿಸೈಡ್ಸು ಈ ಅಗ್ರಿಕಲ್ಚರ್ ಅಧಿಕಾರಿಗಳ ಹತ್ತಿರ ಕನ್ಸಲ್ಟ್ ಮಾಡಿ ಅವರ ಅಡ್ವೈಸ್ ಪ್ರಕಾರ ಎಷ್ಟು ಪ್ರಮಾಣವಾಗಿ ಔಷಧಕ್ಕೆ ನೀರು ಕಲಸಿ ಹೊಡೀಬೇಕು ಅದನ್ನು ಮಾಡಬೇಕು ಕೆಲವು ಬೇವಿನ ಹೆ ಎಣ್ಣೆ ಬೇವಿನ ಎಣ್ಣೆ ಬೆರೆಸಿ ಹೊಡೀಬೇಕು ಕೆಲವು ಕೊ ಬೇವಿನ ಎಣ್ಣೆಯಿಂದನೂ ಹುಳುಗಳು ಸಾಯ್ತವೆ ಕೆಲವು ಫೆಸ್ಟಿಸೈಡಿಂದ ಸಾಯ್ತವೆ ಆ ರೀತಿಯಾಗಿ ನಾವು ಮಾಡಿದರೆ ಫಸಲಿಗೆ ಅನುಕೂಲ ಆಗುತ್ತೆ ಫಸ್ಲುನೂ ಚೆನ್ನಾಗಿ ಬೆಳೀತವೆ ಫಸಲುಗಳು ಬೆಳೆದು ನಮಗೆ ಫಲ ಕೊಡುವ ಥರ ನಾಟಿಯಾಗ್ತವೆ ಅವುಗಳನ್ನು ಸ್ಪ್ರೇ ಮುಖಾಂತರ ಕೊಡಬೇಕು ಕೆಲವು ಕೆಲವೊಂದು ನೀರಿನ ನೀರು ಏನು ನಾವು ಪಂಪ್ಸೆಟ್ಲಿಂದ ನೀರು ಬಿಡ್ತೇವೆ ಆ ನೀರಿನ ಮುಖಾಂತ್ರವೂ ಕೆಲ್ವೊಂದು ಕೊಡುತ್ತೆ ಕೆಲವು ಕೊಡ್ತಾರೆ ಅಂದರೆ ಅದು ಡೈರೆಕ್ಟ್ ಬೇರಿಗೆ ಹೋಗಿಬಿಡುತ್ತೆ ಈ ನೀರಿನ ಮುಖಾಂತರ ಕೂಡ ಫೆಸ್ಟಿಸೈಡ್ಸ್ ಕೆಲವು ಔಷಧಿಗಳು ಏನಿದಾವೆ ಬೇರಿಗೆ ತಗುಲಿ ಬೇರಿನಿಂದ ಶಕ್ತಿ ಇದು ಹುಳುಗಳ ನಾಶ ಮಾಡಲಿಕ್ಕೆ ಶಕ್ತಿ ಕೊಡುತ್ತವೆ ಕೆಲವು ಫೆಸ್ಟಿಸೈಡ್ಸ್ ಮೇಲೆ ಹೊಡೀಬೇಕು ಅವುಗಳು ನು ಹೊಡ್ದಿದ್ರಿಂದ ಹುಳುಗಳು ಬಂದು ತಿಂದು ಸತ್ತು ಅಲ್ಲೇ ಹೋಗ್ತವೆ ಕೆಲವು ಸ್ಮೆಲ್ಲಿಗೆ ಬರಂಗೆ ಇಲ್ಲ ಹೀಗಾಗಿ ಫಸಲು ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ತೊಂದರೆ ಏನಂದರೆ ನಾವು ದುಡ್ಡು ಖರ್ಚು ಮಾಡಿ ಇವತ್ತು ನಾಳೆ ಎಲ್ಲ ಸೇರಿಸೋ ದುಬಾರಿ ಫರ್ಟಿಲೈಝರ್ ದುಬಾರಿ ಎಲ್ಲ ಲೇಬರ್ ದುಬಾರಿ ಎಲ್ಲ ರೀತಿಯಿಂದನೂ ದುಡ್ಡು ಖರ್ಚು ಮಾಡಬೇಕು ಎಲ್ಲ ರೀತಿಯಿಂದ ದುಡ್ದು ಖರ್ಚು ಮಾಡಿ ನಾವು ಫಸಲ್ಗಳನ್ನು ತೆಗೆಯೋದ್ರಿಂದ ನಮಗೆ ಹುಳುಗಳು ತಿಂದು ಲಾಸಾದರೆ ಭಾಳ ಕಷ್ಟ ಆಗುತ್ತೆ ಸಾಲಗಾರರಾಗ್ತೇವೆ ಕೆಲವ್ರು ದುಡ್ಡಿದ್ದವ್ರು ಇರ್ತಾರೆ ಅವ್ರು ತಡ್ಕೋಬೋದು ಬಡವ್ರಿಗೆ ಅವೆಲ್ಲ ಹ್ಯಾಂಡ್ ಲೋನು ಅವು ಲೋನು ಬ್ಯಾಂಕ್ ಲೋನು ಅವೆಲ್ಲ ತೊಗೊಂಡ್ಬಂದು ಏನೋ ಫಸಲು ಬಂದ ಮೇಲೆ ಎಲ್ಲ ಲೋನ್ ಸೆಟ್ಲ್ ಮಾಡ್ಕಂಡು ಉಳ್ದದ್ರ ಮೇಲೆ ಜೀವನ ಸಾಗಿಸ್ಬೇಕಂತ ಜನ ವಿಚಾರ ಇರುತ್ತೆ ರೈತ್ರದ್ದೆಲ್ಲ ಹಿಂಗೆ ಹೆಚ್ಚಾಗಿ ಹೀಗೇ ಇರುತ್ತೆ ಶ್ರೀಮಂತ ರೈತ್ರಿಗೆ ಅದು ಎಲ್ಲ ಮನೆಯಲ್ಲಿ ದುಡ್ಡಿರುತ್ತೆ ಅವ್ರ್ಗೆ ಏನೂ ಅನ್ಸೋಂಗಿಲ್ಲ ಬಡ ರೈತರಿಗೆ ಇವೆಲ್ಲ ಕಷ್ಟಗಳು ಕಟ್ಟಿಟ್ಟಂಗೆ ಆಗ್ತವೆ ಮತ್ತೆ ಎಲ್ಲೋ ಒಂದು ಮಾಡಬೇಕು ಮತ್ತೆ ಸಾಲ ಮಾಡ್ಬೇಕು ಹೀಗಾಗಿ ಅವ್ರಿಗೆ ಪರಿಸ್ಥಿತಿ ನಾಜೂಕಾಗತ್ತೆ ಆ ಕಾರಣವಾಗಿ ಇವು ಯಾವಾಗ ಒಂದು ಹುಳುಗಳ ಸಂಖ್ಯೆ ಬರಲಿಕ್ಕೆ ಶುರು ಆಗ್ತವೆ ಅವಾಗ ಫೆಸ್ಟಿಸೈಡ್ಸ್ ಅವನ್ನೆಲ್ಲ ಫಸಲಿಗೆ ಹೊಡೆಯೋ ಹೊಡೆಯುವುದರಿಂದ ಹುಳುಗಳು ಸತ್ತು ಫಸಲು ಚೆನ್ನಾಗಿ ಬಂದು ನಮಗೆ ನಾವು ಏನು ಬಿಚ್ಚಿದ್ದೆವು ಅದರಿಂದ ಉಪಯೋಗ ಆಗುತ್ತೆ ನಮಗೆ ನಾಲ್ಕು ದುಡ್ಡು ಸಿಗ್ಬೋದು ಅದನ್ನು ಮಾರ್ಕೆಟ್ ಮಾಡಕ್ಕೂ ದುಡ್ಡು ಖರ್ಚು ಮಾಡಬೇಕು ಶೇಲ್ ಮಾಡಲಿಕ್ಕೆ ಅಲ್ಲಿ ಕಮಿಷನ್ ಕೊಡಬೇಕು ಎಲ್ಲ ಅವರು ದಲ್ಲಾಳ್ರಿರ್ತಾರೆ ಅದಕ್ಕೆ ದಲ್ಲಾಳರೇ ಇರ್ತಾರೆ ಅವ್ರ್ಗೆ ದುಡ್ಡು ಕಟ್ಟಬೇಕಾಗುತ್ತೆ ಆ ದುಡ್ಡು ಕಟ್ಟೋದರಿಂದ ಎಲ್ಲ ಖರ್ಚು ಮಾಡಿ ಉಳಿಯೋದು ಸ್ವಲ್ಪನೇ ನಮಗೆ ರೈತರಿಗೆ ಸಿಗೋದು ಸ್ವಲ್ಪೇ ಕಷ್ಟಪಡೋದು ಭಾಳ ಆಗುತ್ತೆ ಸಿಗೋದು ಕಡ್ಮೆ ಆಗುತ್ತೆ ಆದರೂ ರೈತ್ರು ಏನಂತಾರೆ ನಾನು ಬೆಳೆದ್ವಿ ಕ್ ಅದು ಸಂಪಾದಿಸಿದ್ವಿ ಇದ್ರಿಂದ ಮಕ್ಕಳು ಮರಿ ಜೋಪಾನ ಮಾಡಿದ್ವಿ ಅಂದ್ಕೊಂಡು ಸಂತೋಷಪಡ್ತಾರೆ ಅವ್ರವ್ರ ಲೆಕ್ಕಕ್ಕೆ ಅವ್ರವ್ರು ಸಂತೋಷಪಡ್ತಾರೆ ಯಾರು ಏನು ಸಂತೋಷಪಟ್ರೂ ರೈತ್ರೇ ಎಲ್ಲರಿಗೆ ಮೂಲ ಆಧಾರ ರೈತ್ರು ಬಿಟ್ಟರೆ ಏನೂ ಇಲ್ಲ ಯಾವ ಶ್ರೀಮಂತಗಾಗಲಿ ಯಾವನಿಗೆ ಅಧಿಕಾರಿಗಾಗಲಿ ಆ ರಾಜಕಾರಣಿಗಾಗ್ಲಿ ಯಾರಾದ್ರೂ ಯಾರಿಗಾದ್ರೂ ರೈತನೇ ಮೂಲಾಧಾರ ರೈತ್ನಿಂದನೇ ಎಲ್ಲರೂ ಬದುಕೋದು ಜವಾನ ಜವಾನರು ರೈತರು ಇದ್ದರೆ ನಾವು ಬದುಕ್ತೀವಿ ಇವತ್ತು ಸುಖದಿಂದ ಇದೀವಿ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು ಜವಾನರಿಂದ ನಾವು ಬಾಡ್ರ್ ಕಾಯ್ತಿರ್ತಾರೆ ನಾವೆಲ್ಲ ಪರ ಪರಕೀಯರ ಕಾಟದಿಂದ ವಿಮುಕ್ತರಾಗಿ ನಾವು ಸುರಕ್ಷಿತವಾಗಿ ಇಲ್ಲಿ ಜೀವನ ಸಾಗಿಸ್ತೀವಿ ರೈತ ಬೆಳೆದು ತಂದು ನಮಗೆಲ್ಲ ಫಸಲು ಕೊಡ್ತಾನೆ ಅದನ್ನು ತಿಂದು ಬದುಕ್ತೀವಿ ನೀರಂತೂ ದೇವ್ರು ಎಲ್ಲರಿಗೆ ಕಾಮನ್ನಾಗಿ ಕೊಡ್ತಾನೆ ಆ ಮಾತು ಬೇರೆ ಅದು ದೇವ್ರ ದೇಣಿಗೆ ದೇವ್ರು ಕೊಡೋದು ಕೊಡ್ತಾನೆ ರೈತಗುನು ನೀರು ಬೇಕು ದೇವ್ರು ಎಲ್ಲರಿಗೆ ಬೇಕು ರೈತ್ರಿಗು ಬೇಕು ಜವಾನ್ರಿಗೂ ಬೇಕು ಎಲ್ಲರಿಗೂ ಬೇಕು ಅದಕ್ಕೇ ದೇವ್ರು ಎಲ್ಲರಿಗು ನೀರು ಬೆಳಕು ಗಾಳಿ ಎಲ್ಲ ಕೊಡುತ್ತಾನೆ ಆದರೆ ನಮಗೆ ಫುಡ್ ಕೊಡೋದು ಅಂದರೆ ರೈತ ರೈತನೇ ನಮ್ಮ ಪಾಲಿನ ದೇವರು ಯಾರಿಗೇ ಆಗಲಿ ರೈತನೇ ದೇವರು